ದಾವಣಗೆರೆಯಲ್ಲಿ ಬೆಳೆಯಬಹುದಾದಂತಹ ಮುಖ್ಯ ಬೆಳೆ ಯಾವುದು ಅಂದರೆ ಮೆಕ್ಕೆಜೋಳ ಭತ್ತ ಹೀಗೆ ಕಬ್ಬು ಹಲವಾರು ಬೆಳೆಗಳನ್ನು ಬೆಳಿತಾರೆ ಮಿಶ್ರ ಬೆಳೆಗಳನ್ನು ಬೆಳಿತಾರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಅದರಲ್ಲಿ ಪ್ರಮುಖವಾದ ಬೆಳೆ ಅಂದರೆ ಕಬ್ಬು ಮತ್ತೆ ಮೆಕ್ಕೆಜೋಳ ಹಾಗೂ ಭತ್ತ ಈ ಮೂರು ಬೆಳೆಗಳು ಪ್ರಮುಖವಾದ ಬೆಳೆಗಳಾಗಿದ್ದಾವೆ ಹಾಗೆ ಇದರ ಜೊತೆಜೊತೆಗೆ ಅಂದರೆ ಹತ್ತಿ ರಾಗಿ ಬೇಳೆಕಾಳುಗಳು ತರಕಾರಿಗಳು ಹೀಗೆ ಬೆಳಿತಾರೆ ಈ ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ಹೆಚ್ಚಿನ ಬೇಡಿಕೆ ಅಂದರೆ ಕಬ್ಬು ಭತ್ತ ಮೆಕ್ಕೆಜೋಳ ಈ ಒಂದು ಬೆಳೆ ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾದ ಸ್ಥಾನವನ್ನು ತೆಗೆದುಕೊಂಡಿದೆ ಅಂತ ಹೇಳಬಲ್ಲೆ ಇಲ್ಲಿ ಸ್ಥಳೀಯ ಆರ್ಥಿಕತೆ ಮತ್ತು ಅಡುಗೆಗಳಲ್ಲಿ ಹೇಗೆ ಉಪಯೋಗಕ್ಕೆ ಬರತ್ತೆ ಅಂದರೆ ಕಬ್ಬು ಕಬ್ಬು ಬೆಳೆಯನ್ನು ಉದಾಹರಣೆಗೆ ಕಬ್ಬು ಬೆಳೆಯನ್ನು ನಾವು ಒಂದು ಸಕ್ಕರೆ ಕಾರ್ಖಾನೆ ಹೆಚ್ಚಿನದಾಗಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ ಒಂದು ಸಕ್ಕರೆಯ ಕಾರ್ಖಾನೆಗಳು ಜಾಸ್ತಿಯಾಗಿದ್ದಾವೆ ಕಬ್ಬು ಬೆಳೆಯಿಂದ ಇನ್ನು ಮೆಕ್ಕೆಜೋಳ ಬೆಳೆ ಕೂಡ ತುಂಬ ಜಾಸ್ತಿನೆ ಇದೆ ಇಂದ ಹೇಳಬೇಕಂದರೆ ಭತ್ತ ಅಕ್ಕಿ ಕೂಡ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ತುಂಬ ಜನಪ್ರಿಯವಾಗಿದೆ ಅಂತ ಹೇಳಬಲ್ಲೆ ಅಕ್ಕಿ ವ್ಯಾಪಾರದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಕೂಡ ಪ್ರಮುಖ ಸ್ಥಾನವನ್ನು ತಗೆದುಕೊಂಡಿದೆ ಅಂತ ಹೇಳಬಲ್ಲೆ